ಹಲೋ ಹೇಳಿ ಹಾಂ ನಾನೆ ಡಾಕ್ಟರ್ ಹೇಳಿ ಯಾವುದ್ರದ್ ಹೇಳಿ ಮೆಡಿಷನ್ ಕೊಟ್ಟಿದ್ದು ನಿಮಗೆ ಹಾಂ ಗೊತ್ತಾಯ್ತು ಗೊತ್ತಾಯಿತು ಅದೇ ನೀವು ಹೊರ್ಗಡೆ ಊಟ ಎಲ್ಲ ಮಾಡಬೇಡಿ ಅಂತೇಳಿದ್ದು ಎಲ್ಲರೂಡು ಹಾಂ ಅದೇ ಅದೇ ನಿಮಗೆ ಸಮ್ಸ್ ಹಾಂ ಅದೆ ನಿಮಗೆ ಈಗ ಸಮಸ್ಯೆ ಆಗಿರೋದು ಅನ್ಸುತ್ತೆ ಸ್ವಲ್ಪ ನೋಡಿ ನಾನು ಕ್ಲಿನಿಕ್ಕುಗೆ ಬನ್ನಿ ನನ್ನ ಕ್ಲಿನಿಕ್ಕುಗೆ ಇನೊಂದು ಬೇರೆ ಮಾತ್ರೆಗಳೆಲ್ಲ ಬರ್ಕೊಡ್ತಿನಿ ಅರೇ ನೀವು ಆ ಥರ ಎಲ್ಲ ಊಟ ಮಾಡಬಾರ್ದಾಗಿತ್ತು ಹೊರಗೆಲ್ಲ ಹೋಗಿ ಓಕೆ ಬನ್ನಿ ನಾನು ಎರಡು ದಿವಸ ಊರಲ್ಲಿ ಇರಲ್ಲ ಹೊರ್ಗಡೆ ಪೇಷಂಟ್ ನೋಡೋಕ್ ಹೋಗ್ತಿದಿನಿ ಒಂದು ವಾರ ಒಂದು ಹಾಂ ಒಂದು ವಾರಗಳು ಕಾಲ ಬಿಟ್ಟು ಬನ್ನಿ ವಾಪಸ್ಸು ಹಾಂ ಹಾಂ ಸದ್ದಿಕ್ಕೆ ಈಗ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ತಗೊಂಡಿರಿ ಹಾಂ ಸಾಕು ಆಮೇಲಿಂದ ಇನ್ನೊಂದು ವಾರ ಬಿಟ್ಟು ಬನ್ನಿ ನಮ್ಮ ಕ್ಲಿನಿಕ್ಕುಗೆ ಹಾಂ ಸರಿಯಾಗುತ್ತೆ ಈಗ ಟೆಂಪ್ರವರಿಗೆ ಅದು ಸಾಕಾಗುತ್ತೆ ಏನಾಗೋಲ್ಲ ಹಾಂ ಅದು ಇನೊಂದು ಸ್ವಲ್ಪ ಹಂಗೇ ಎಲ್ಲು ಹೋಗದೆನೆ ಊಟ ಮಾಡದೆನೆ ಮನೇಲೆ ಸ್ವಲ್ಪ ಗಂಜಿಯೆಲ್ಲ ಕುಡ್ಕೊಂಡು ಇರಿ ಹಂಗೇ ಹೊರ್ಗಡೆ ಸ್ನ್ಯಾಕ್ಸು ಗೀಕ್ಸು ಅದೆಲ್ಲ ಜಾಸ್ತಿ ತಿನ್ನಬೇಡಿ ಕಮ್ಮಿ ಮಾಡಿ ಸ್ವಲ್ಪ ಈಗ ಏನಾಗೊಲ್ಲ ಗಂಜಿ ಈಸ್ಕೊಂಡು ಕುಡೀರಿ ಹಾಂ ಸ್ವೀಟ್ ಐಟೆಮ್ ಏನು ಜಾಸ್ತಿ ತಿನ್ನಬೇಡಿ ಆಮೇಲೆ ಐಸ್ ಕ್ರೀಮೆಲ್ಲ ತಿನ್ನೋಕ್ ಹೋಗ್ಬೇಡಿ ಹಾಂ ಅದೇ ಮಾತ್ರೆ ಹೇಳಿದ್ನಲ್ಲ ಆಗಳು ಡೋಲೋ ಸಿಕ್ಸ್ ಫಿಫ್ಟಿ ಆ ಮಾತ್ರೆ ಊಟ ಆದಮೇಲೊಂದು ತಗೋಳಿ ನೈಟ್ ಹೊತ್ತು ಹಾಂ ಅದು ಒಂದು ವಾರಕಂಟ ಅಜ್ಜಸ್ಟ್ ಆಗುತ್ತೆ ಒಂದು ವಾರದ ನಂತರ ನಾನು ಬರ್ತಿನಿ ಅಲ್ಲಿಗೆ ಹಾಂ ಸರಿ ಸರಿ ಓಕೆ ಬನ್ನಿ ಹಾಂ ಓಕೆ ಸರಿ ಬನ್ನಿ ಹಾಂ ಓಕೆ ಓಕೆ